ಹಲೋ ಇದು ಮಲ್ನಾಡ್ ಫ್ರೂಟ್ಸ್ ಕ್ಲಬ್ಬಾ ಮ್ಯಾಮ್ ನಾನು ಅಂತ ಯಾವಾಗಲೂ ಬರ್ತಿರ್ತೀನಲ್ಲ ನಿಮ್ಮ ಶಾಪಿಗೆ ನನಗೆ ಎರಡು ಕೆಜಿ ಮಾವಿನಹಣ್ಣು ಹಾಗೇ ಎರಡು ಕೆಜಿ ಮಾ ಬಾಳೆ ಹಣ್ಣು ಬೇಕಾಗಿತ್ತು ಹಾಂ ಫ್ರೆಶ್ ಆಗಿರೋದೇ ಬೇಕಾಗಿತ್ತು ನಿನ್ನೆ ಮೊನ್ನೆದೆಲ್ಲ ಬೇಡ

ಮ್ಯಾಮ್ ಕೆಜಿ ಎಷ್ಟು ಅಂತ ಗೊತ್ತಾಗಲಿಲ್ಲ

ಮಾವಿನಹಣ್ಣು ಮ್ಯಾಮ್ ತುಂಬ ಜಾಸ್ತಿ ಆಯಿತಲ್ಲ ಮ್ಯಾಮ್ ಲಾಸ್ಟ್ ವೀಕ್ ಅಷ್ಟೇ ನಾನು ಕಡಿಮೆಗೆ ತಗೊಂಡಿದ್ದೆ ನಾನು ಹ್ಞೂ ಸರಿ ಮ್ಯಾಮ್ ಫ್ರೆಶ್ ಆಗಿರೋದೇ ಕೊಡಿ ನಿನ್ನೆ ಮೊನ್ನೆದು ಎಲ್ಲ ಕೊಡಬೇಡಿ ಆಯಿತಾ ಹಾಳಾಗಿರತ್ತೆ ಗೊತ್ತಲ್ಲ ಮ್ಯಾಮ್ ನಾ ಯಾವಾಗಲೂ ಅಲ್ಲೇ ತಗೊಳ್ಳೋದು ಒಂಚೂರು ಕಡಿಮೆಗೆ ಹಾಕಿ ಕೊಡಿ ಹಾಂ ಮನೆಗೆ ಕಳಿಸಿದ್ದರೆ ಒಳ್ಳೇದಾಗ್ತಿತ್ತು ಬರೋದಿಕ್ಕೆ ನಾನು ಸ್ವಲ್ಪ ಬಿಝಿ ಇದ್ದೆ ಮ್ಯಾಮ್ ಫ್ರೂಟಿಗೂ ಜಾಸ್ತಿ ಅಂತೀರಾ ಇದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಲ್ಲ ಮ್ಯಾಮ್ ಹೌದು ಮ್ಯಾಮ್ ಸರಿ ಮ್ಯಾಮ್ ಕೊಡ್ತೀನಿ

ಏನೇ ಫಂಕ್ಷನ್ ಆದರೂ ನಾನು ನಿಮ್ಮ ಹತ್ತಿರನೇ ತಗೋಳ್ಳೋದಲ್ಲ ಮ್ಯಾಮ್ ಈಗ ಸದ್ಯಕ್ಕೆ ಮಾವಿನಹಣ್ಣು ಬಾಳೆಹಣ್ಣು ಸಾಕು ಇನ್ನೇನಾದರೂ ಫ್ರೂಟ್ಸ್ ಬೇಕಂತ ಹೇಳಿದರೆ ನಿಮಗೇ ಹೇಳ್ತಿನಂತೆ ಅಷ್ಟೇನಾ ಮ್ಯಾಮ್ ಆದರೂನು ಇವಾಗ ಅಗತ್ಯ ಇರಲಿಲ್ಲ ಬೇಕಾದರೆ ಕೇಳ್ತೀನಂತೆ ಹೋ ಇವಾಗ ಸೀಜನ್ ಅಂತ ಕಡಿಮೆ ಮಾಡಿದ್ದಾರಾ ಹೋ ಬೇಡ ಬೇಡ ಸದ್ಯಕ್ಕೆ ಹಾಂ ಈಗ ಸದ್ಯಕ್ಕೆ ಬಾಳೆಹಣ್ಣು ಮಾವಿನಹಣ್ಣೆ ಸಾಕಾಗಿತ್ತು ಬೇಕು ಅಂದರೆ ಇನ್ನೊಂದು ಸಲ ಕರೆ ಮಾಡ್ತೀನಂತೆ ನೋಡೋಣಂತೆ ಬೇಕು ಅಂದರೆ ನಿಜವಾಗ್ಲು ಕಾಲ್ ಮಾಡ್ತೀನಿ ಹೇಗಿದ್ದರೂ ನಂಬರ್ ಇದೇ ಇರುತ್ತಲ್ಲ ಸರಿ ಮ್ಯಾಮ್ ಬಾಯ್ ಹ್ಞೂ ಸರಿ